ನಾವು ಹಳೆಯ ತಲೆಮಾರು ಹಾಗೂ ಯುವ ತಲೆಮಾರು ಅಂದರೆ ಈಗಿನ ಕಾಲಕ್ಕೂ ಮುಂದೆ ಇದ್ದಿರುವ ಕಾಲಕ್ಕೂ ತುಂಬಾನೇ ಡಿಫರೆನ್ಸ್ ಇರತ್ತೆ ಹಳೆಯ ಕಾಲದಲ್ಲಿ ಜನರು ತುಂಬ ಆನಂದದಿಂದ ಇರುತ್ತಿದ್ದರು ಏಕೆಂದರೆ ಅವರು ಬಳಸುತ್ತಿರುವ ಆಹಾರ ವಸತಿ ಎಲ್ಲವೂ ಸಹ ಆಗಲಿ ತುಂಬಾನೇ ಚೆನ್ನಾಗಿರ್ತಿತ್ತು ಆಗಿನ ಕಾಲದವರು ಈಗಲೂ ಸಹ ಈ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಮತ್ತು ಆಗಿನ ಕಾಲದಲ್ಲಿ ಫೋನ್ ಮೊಬೈಲ್ ಇದು ಯಾವ ಥರನು ಯೂಸ್ ಮಾಡ್ತಾ ಇರಲಿಲ್ಲ ಮೆಷೀನ್ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಕೈಯಿಂದಲೇ ಎಲ್ಲ ವ್ಯವಸಾಯ ಮಾಡ್ತಿದ್ದರು ಮತ್ತು ರಾಗಿ ಬೆಳೆ ಬೆಳಿತಿದ್ದರು ಎಲ್ಲವೂ ಸಹ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದರು ಪ್ರತಿಯೊಂದು ಕೆಲಸವೂ ಅಷ್ಟೆ ಈಗಿ ಈಗಿನ ಯುವ ತಲೆಮಾರು ಅಂದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾನೆ ವ್ಯತ್ಯಾಸ ಕಂಡು ಬರು ಕಂಡುಬರುತ್ತದೆ ಏಕೆಂದರೆ ಈಗಿನ ಕಾಲದಲ್ಲಿ ಈ ಮೊಬೈಲ್ ಎಲ್ ಮೊಬೈಲ್ ಬಂದಿದೆ ತುಂಬ ನೆಟ್ವರ್ಕ್ ಈಗಿನ ಕಾಲದಲ್ಲಿ ತುಂಬಾನೆ ಮುಂದುವರೆದಿದೆ ಆದ್ದರಿಂದ ಈಗಿನ ಕಾಲದಲ್ಲಿ ಹುಡುಗರಾಗಲಿ ಈ ಮತ್ತು ಪ್ರತಿಯೊಂದೂ ಅಷ್ಟೆ ಎಲ್ಲವೂ ತುಂಬಾನೆ ವ್ಯತ್ಯಾಸ ಕಂಡುಬರುತ್ತದೆ ಆದ್ದರಿಂದ ಇದು ಯುವ ತಲೆಮಾರಿಗಿಂತ್ಲೂ ಹಳೆಯ ತಲೆಮಾರೇ ತುಂಬಾನೆ ಬೆಸ್ಟ್ ಅನಿಸುತ್ತೆ ಹೇಳಬೇಕೆಂದರೆ